ಪೂಜೆ ಮಾಡುವಾಗ ವಿಶೇಷವಾಗಿ ಅನುಸರಿಸುವ ನಿರ್ದಿಷ್ಟ ಸಾಂಸ್ಕೃತಿಕ ಪದ್ದತಿಗಳು ಇದೆ ಅದರಲ್ಲಿ ಹೇಗೆ ಅಂತ ಹೇಳಿದರೆ ಮೊದಲು ದೇವರಿಗೆ ಹೂವಿನ ಹಾರವನ್ನು ಹಾಕಿ ಹಾಗೆ ದೀಪವನ್ನು ಇಟ್ಟು ಅಗರಬತ್ತಿಯನ್ನು ಹೊತ್ತಿಸಿ ಅದನ್ನು ನಾವು ಹೆಚ್ಚಾಗಿ ದಿನನಿತ್ಯ ಮಾಡ್ತೇವೆ ಅದು ಬಿಟ್ಟರೆ ನಾವು ಮಂತ್ರಪಠಣೆಯನ್ನು ಮಾಡ್ತೇವೆ ಅದು ಹೆಚ್ಚಾಗಿ ಮಾಡುವಂಥದ್ದು ಬ್ರಾಹ್ಮಣರು ಅವರನ್ನು ನಾವು ಕರೆದಾಗ ಅವರು ಅದನ್ನು ಮಾಡ್ತಾರೆ ಅವರಿಗೆ ಹಣವನ್ನು ಕೊಡಬೇಕಾಗಿರ್ತದೆ ಹಾಗೆ ಇನ್ನೂ ವಿಶೇಷವಾಗಿ ಅಂತ ಹೇಳಿದರೆ ಈಗ ಬೇರೆ ಬೇರೆ ಪೂಜೆ ಪೂಜೆಗೆ ಬೇರೆ ಬೇರೆ ರೀತಿಯ ವೈಶಿಷ್ಟ್ಯತೆ ಇರ್ತದೆ ಈಗ ಗಣ ಹೋಮ ಮಾಡುವುದಂತ ಹೇಳಿದರೆ ಗಣೇಶನಿಗೆ ಒಂದು ಪೂಜೆಯನ್ನು ಮಾಡುವಂಥದ್ದು ಸೊ ಅದಕ್ಕೆ ನಾವು ಹೋಮವನ್ನು ಇಡ್ಬೇಕಾಗ್ತದೆ ಹೋಮ ಅಂತ ಹೇಳಿದರೆ ಅದಕ್ಕೆ ಅಗ್ನಿ ಕುಂಡವನ್ನು ಇಟ್ಟು ಅದಕ್ಕೆ ಹೊ ಏನು ಬೆಂಕಿಯನ್ನು ಹೊತ್ತಿಸಿ ಅದಕ್ಕೆ ಪೂಜೆ ಮಾಡುವಂಥದ್ದು ಕೂಡ ಇರ್ತದೆ ಅದಾದ ಮೇಲೆ ಅದಕ್ಕೆ ಮಂತ್ರವನ್ನು ಪಠಣೆಯನ್ನು ಮಾಡ್ತಾರೆ ಆಮೇಲೆ ನಾವು ಊಟಕ್ಕೆ ಕೂಡ ನಾವು ಹೆಚ್ಚಾಗಿ ಅದಕ್ಕೆ ತುಂಬ ಜನರನ್ನು ಕರಿತೇವೆ ಹಾಗೆ ಊಟವನ್ನು ತುಂಬ ವಿಧ ವಿಧವಾದ ಅಡುಗೆಯನ್ನು ಮಾಡ್ತೇವೆ ಅದು ಕೂಡ ಒಂದು ಸಂಭ್ರಮದ ಆಚರಣೆಯಾಗಿರ್ತದೆ ಹೀಗೆ ನಾವು ಪೂಜೆಯನ್ನು ಸಾಂಸ್ಕೃತಿಕವಾಗಿ ಹಿಂದಿನಿಂದಲೂ ಅದನ್ನು ಅನುಸರಿಸಿಕೊಂಡು ಬಂದಿದ್ದೇವೆ ಅದಕ್ಕೆ ವಿಶಿಷ್ಟವಾದ ಮಾನ್ಯತೆ ಕೂಡ ಇದೆ